ಈಗ ಸ ಪ್ರಸ್ತುತ ಸಂದರ್ಭಗಳಲ್ಲಿ ಅವಸಾನ ಹೊಂದಿದ ಹಲವಾರು ಭಾರತೀಯ ಕಲಾ ಪ್ರಕಾರಗಳಿವೆ ಅದರಲ್ಲಿ ಭಾರತೀಯ ಕಲಾ ಪ್ರಕಾರಗಳಲ್ಲಿ ಮೊದಲು ಹುದ್ದೆಗಳು ಯಕ್ಷಗಾನ ಕೂಚಿಪುಡಿ ಕೂತುಕುಡಿ ಕಥಕ್ಕಳಿ ಮೋಹಿನಟ್ಟಮ್ ಭರತನಾಟ್ಯ ಇನ್ನು ಹಲವಾರು ನೃತ್ಯಗಳು ನಮ್ಮ ಭಾರತೀಯ ಕಲಾ ಪರಂಪರೆಗಳಲ್ಲಿ ಹಲವು ರಾಜ್ಯಗಳಲ್ಲಿ ವಿಭಿನ್ನತೆಯನ್ನು ಹೊಂದಿದೆ ಆಯಾ ರಾಜ್ಯದಲ್ಲಿ ಆಯಾ ಹುದ್ದೆಗಳನ್ನು ಆಯಾ ಧರ್ಮದ ಮತ್ತು ಆಯಾ ಹಬ್ಬಗಳ ಪ್ರಕಾರವಾಗಿ ಪ್ರತೀ ವರ್ಷ ತುಂಬ ಉತ್ಸಾಹವಾಗಿ ಆಚರಣೆ ಮಾಡುತ್ತಾರೆ ಅದೇ ರೀತಿ ಹಲವಾರು ದೇವಸ್ಥಾನಗಳಿವೆ ಕರ್ನಾಟಕದಲ್ಲಿ ಹಂಪಿ ಮೂಡಬಿದಿರೆ ಪಟ್ಟದಕಲ್ಲು ಐಹೊಳೆ ಬಾದಾಮಿ ಇನ್ನು ಹಲವಾರು ದೇವಸ್ಥಾನಗಳಿವೆ ಅದೇ ರೀತಿ ಶ್ರವಣ ಬೆಳಗೊಳ ಕಾರ್ಕಳ ಮೂಡಬಿದಿರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಪಶ್ಚಿಮ ಘಟ್ಟಗಳಿರಬಹುದು ಮತ್ತೆ ನಮ್ಮ ಕೋಲಾರದಲ್ಲಿ ಬರುವ ಕೋಲಾರಮ್ಮ ಕೋಲಾರಮ್ಮ ಟೆಂಪಲ್ ನಂದಿ ಹಿಲ್ಸ್ ನಂದಿ ಹಿಲ್ಸ್ ಮತ್ತೆ ಕೋಟಿ ಲಿಂಗೇಶ್ವರ ಭೋಗನಂದೀಶ್ವರ ಇನ್ನು ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಇವೆ ಅದೇ ರೀತಿ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ಜೈನ ಧರ್ಮ ಬೌದ್ದ ಧರ್ಮ ಕ್ರಿಶ್ಚಿಯನ್ ಪಾರ್ಸಿ ಹಲವಾರು ಧರ್ಮಗಳಿವೆ ನಮ್ಮ ಭಾರತದಲ್ಲಿ ವಿವಿದ ಭಾಷೆಗಳನ್ನು ಮಾತನಾಡಿಡುವ ಕನ್ನಡ ತೆಲುಗು ತಮಿಳು ಸಂಸ್ಕೃತ ಹಾಲಿ ಅರ್ಧ ಮಂಗತಿ ಇನ್ನು ಹಲವಾರು ಭಾಷೆಗಳು ನಮ್ಮ ಭಾರತ ದೇಶದಲ್ಲಿ ಬೆನ್ನೆಲುಬಾಗಿ ನಿಂತಿವೆ ನಮ್ಮ ದೇಶ ಭಾರತವು ವಿಭಿನ್ನತೆಯಲ್ಲಿ ಸಂಸ್ಕೃತಿಯನ್ನು ಕಾಣುವ ಸಾಂಸ್ಕೃತಿಕ ಪರೆಪ ಪರಂಪರೆಯನ್ನು ಹೊಂದಿದೆ ಎಂದು ಹೇಳಬಹುದು ಹಲವಾರು ರಾಜಕೀಯ ವ್ಯಕ್ತಿಗಳು ಇರ್ಬೌದು ಎಸ್ ನಿಜಲಿಂಗಪ್ಪ ಕೆಂಗಲ್ ಹನುಮಂತಯ್ಯ ಬಿ ಡಿ ಜತ್ತಿ ಕುಮಾರಸ್ವಾಮಿ ದೇವೇಗೌಡ ಸಿದ್ದರಾಮಯ್ಯ ಮತ್ತು ಮೋದಿ ಇನ್ನು ಹಲವಾರು ಪ್ರಸಿದ್ಧ ವ್ಯಕ್ತಿಗಳು